ನಾನು ಹೀಗೆ ಒಂದು ಸಲ ನೀರು ಮುಳ್ಗಕ್ಕೆ ಹೋಗಿದ್ದೆ ಈಜು ಹೊಡೆಯಕ್ಕೆ ಆವಾಗ ಒಂದು ಟೈಮ್ ನನ್ನ ಫ್ರೆಂಡು ಜೊತೆಲಿ ಎಲ್ಲರು ಇದ್ದಾಗ ಹಿಂದೆಗಡೆಯಿಂದ ನನ್ನ ಫ್ರೆಂಡನ್ನು ಒಂದು ಸಲ ತಳ್ಳಿಬಿಟ್ರು ನಾವು ಅಲ್ರೆಡಿ ಸ್ವಿಮ್ಮಿಂಗ್ ಮಾಡ್ತಾ ಇದೊ ಆ ಟೈಮಲ್ಲಿ ಅವ್ನಿಗೆ ಈಜು ಹೊಡಿಯಕ್ ಬರ್ತಾನೆ ಇರಲಿಲ್ಲ ಅದೇ ಫಸ್ಟ ಟೈಮ್ ನನ್ನ ಸವಾಲನ್ನು ಎದುರಿಸಿದ್ದು ಅವನನ್ನ ಮುಳುಗಿ ಇನ್ನೇನು ಕೊಚ್ಕೊಂಡು ಹೋಗೊ ಟೈಮ್ ಅವ್ನು ಮುಳುಗ್ಬಿಡ್ತಾನೆ ಈಜೇ ಬರ್ತಿರಲಿಲ್ಲ ಅವ್ನಿಗೆ ಆವಾಗ ಅವನನ್ನ ಹಿಡ್ಕಂಡು ನಾವು ಅವನನ್ನ ಅವನ್ನ ಬಾಡಿ ಎತ್ಕಂಡು ಬರ್ಬೇಕಂದರೆ ನಾವು ಅವನನ್ನ ಬಾಡಿ ಎತ್ತಬಾರ್ದು ಅವನನ್ನ ತಲೆ ಕೂದಲನ್ನ ಹಿಡ್ಕಂಡು ಮೇಲುಗಡೆ ಬಂದರೆ ಮಾತ್ರ ಅದು ಬಾಡಿ ಮೇಲುಗಡೆ ಬರತ್ತೆ ಅವನನ್ನ ಎಳ್ಕಂಡು ಬರ್ಬೋದು ನಾವು ಆ ಥರ ಈಜು ಕಲಿತಿದ್ದು ಅಂದರೆ ನಾವು ಅದೇ ಫಸ್ಟ ಟೈಮ್ ನಾವು ಸವಾಲು ಒಡ್ಡಿದ್ದು ನೆಕ್ಸ್ಟ ಸವಾಲು ನಮ್ಮ ಊರ ಪಕ್ದಲ್ಲೇ ಕಾಲುವೆ ಇದೆ ಕಾಲುವೇಲಿ ನಾವು ಈಜು ಹೊಡಿಯಕ್ ಹೋದಾಗ್ಲು ಆವಾಗ್ಲು ಒಂದು ಹುಡ್ಗ ಆಲ್ರೆಡಿ ಮೇಲುಗಡೆಯಿಂದ ಕೆಳಗಡೆ ತನ್ಕ ಬರ್ತಾ ಇದ್ದ ಆ ಟೈಮಲ್ಲಿ ಈ ಹುಡ್ಗ ಹೋಗ್ತನ್ ಹೋಗ್ತನ್ ಅಂತೆಲ್ಲರೂ ಕಿರ್ಚಿದಾಗ ನಾವು ಆಗಲೇ ಆಗ ಒಂದು ಟೈಮ್ ಬಿದ್ದು ನಮ್ಮ ರಿಲೇಟಿವ್ ಹುಡ್ಗನ್ನೇ ಕಾಪಾಡಿದ್ದು ಅಲ್ಲಿ ಅದೊಂದು ಎರಡು ಎರಡು ದೊಡ್ಡ ಸವಾಲುಗಳನ್ನ ಆಚರಿಸಿದ್ದು ಅದು ಬಿಟ್ರೆ ಆಮೇಲೆ ನಾವು ನಾವು ಊರಲ್ಲಿ ಹೀಗೆ ಯಾವಾಗ್ಲು ಹೋಗ್ತಾ ಇರ್ತೀವಿ ಸ್ವಿಮ್ಮಿಂಗ್ಗೆ ಬಾವಿಗಳಿಗೆ ತುಂಬ ಈಜು ಹೊಡಿಯಕ್ಕೆ ಹೋಗ್ತಾ ಇರ್ತೀವಿ ಈಜು ಬರದೆ ಇರೋರಿಗೆಲ್ಲ ತುಂಬ ಈಜು ಕಲಿಸ್ತಾ ಇರ್ತೀವಿ ಅವ್ರ್ಗೆ ಅವ್ರ್ಗೆ ಏನೇ ತೊಂದರೆ ಆದ್ರು ಹೋಗಿ ನಾವು ಬಿದ್ದು ಕಾಪಾಡೋದು ನಾವಿದ್ದೀವಿ ಅಂತ ಬೀಳು ಅಂತ ಹೇಳೋದ್ ಅವ್ರಿಗೆ ಧೈರ್ಯ ಕೊಡೋದು ನಾವು ಏನೇ ಇದ್ರೂ ನಾವಿದ್ದೀವಿ ಬಿಡೋ ಎತ್ಕೊ ಬರ್ತೀವಿ ಬಿಡೋ ಅಂತ ಹೇಳ್ಬಿಟ್ ಅವನ್ನ ಇಳಿಸೋದು ಧುಮುಕಿಸೋದು ದೊಡ್ಡ ದೊಡ್ಡ ಮಿಷಿನ್ ಮಿಷಿನ್ ಮನೆಗಳಿಂದ ಬೀಳೋದು ಈ ಥರ ಸವಾಲುಗಳೆಲ್ಲ ಮಾಡಿದ್ದೀವಿ ಸವಾಲು ಅಂದರೆ ಅಡೆಚಣೆಗಳಂದರೆ ತುಂಬ ಇದೆ ನಾವು ಯಾವಾಗ್ಲು ಸಿಮ್ಮಿಂಗ್ ಅಂದ್ರೆ ತುಂಬ ಇಷ್ಟ ಆಲ್ವಾ ಹೋಗ್ತಾ ಇರ್ತೀವಿ ಸಣ್ಣ ಪುಟ್ಟ ಮೇಲುಗಡೆಯಿಂದ ಬಿದ್ದು ಸ್ವಲ್ಪ ಕಾಲೋ ಕೈ ಏಟಾಗಿರೋದೆಲ್ಲ ಇರುತ್ತೆ ಸಣ್ಣ ಪುಟ್ಟ ಕಾಲೆಲ್ಲ ಉಳುಕಿರೋದು ಒಂದು ಸಲ ನಮ್ಮ ಫ್ರೆಂಡ್ಸ್ ಎಲ್ಲಾರು ಹೋಗಿ ಬಾವೀಲಿ ನೀರು ನೀರು ಮುಳ್ಗ್ಬೇಕಾದ್ರೆ ಮೇಲುಗಡೆಯಿಂದ ಬೀಳ್ಬೇಕಾದ್ರೆ ನನ್ನ ಕಾಲೇ ನನಗೆ ಕಾಲು ಉಳುಕು ಬಿಟ್ಟಿತ್ತು ಕಾಲು ಉಳುಕು ಬಿಟ್ಟಿದ್ದಾಗ ನಾನು ಅದನ್ನು ಅತ್ತು ತುಂಬ ಕಷ್ಟ ಆಯಿತು ಕಾಲು ಎಷ್ಟು ನೋವು ಪಟ್ಟಿದ್ದೀನಿ ಗೊತ್ತಾ ಅಣ್ಣ ಅದನ್ನ ಕಾಲು ಉಳ್ಕಿಸಿದ ಉಳುಕು ಉಳ್ಕಿದ ಕೀಳಕ್ಕೇ ತುಂಬ ಒಂದು ವಾರ ಹದಿನೈದು ದಿವಸ ರೆಡಿ ಆಗಿಲ್ಲ ನಾವು ನೀರು ಮುಳ್ಗ ಹೋಗಿ ಈ ಥರ ಕಾಲೆಲ್ಲ ಏಟು ಮಾಡ್ಕಂಡಿದ್ದೆ ನಾನು ತುಂಬ ನೋವಾಗಿದೆ ಕಾಲು ಆವಾಗ ನಾನಂತೂ ತುಂಬ ಈ ಸಿಮ್ಮಿಂಗ್ಗೇ ಹೋಗಬೇಡ್ದಪ್ಪ ಅನಿಸಿಬಿಟ್ಟಿತ್ತು ಆಮೇಲೆ ನೋವು ಆದ ಮೇಲೆ ಪುನಃ ತಗೋ ಪುನಃ ಹೋಗ್ತೀವಿ ಪುನಃ ನೀರು ಮುಳುಗೋದು ನಮ್ಮ ಫ್ರೆಂಡ್ಸ್ಗಳು ಎಲ್ಲಾರು ಪುನಃ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂದರೆ ಏನಾರು ಯಾರ್ನಾದ್ರೂ ಎತ್ಕೊ ಬರೋದು ಈ ಥರ ಏನಾದ್ರು ಅಕಸ್ಮಾತ್ ಏನಾದ್ರು ಬಾಯಿ ಬಾವಿಗಳಲ್ಲಿ ಏನು ಕೆರೆಗಳಲ್ಲಿ ಯಾರಾರು ತೀರೋಗಿದ್ದಾರೆ ಅಂತ ಹೇಳದ್ರೆ ನಮ್ಮನ್ನ ಎಳಿಯಪ್ಪ ಎಳಿಯಪ್ಪ ಬಾವಿಗೆ ಅಂತ ಹೇಳೋರು ನಾವು ಹೋಗಿ ಹುಡ್ಕೋದು ಅಲ್ಲಿ ಎಲ್ಲಾರೂ ಈ ಥರ ತುಂಬ ಹುಡ್ಕಿದೀವಿ ಆ ಥರ ಅದು ಬಿಟ್ಟರೆ ನಮ್ಮ ಮನೆ ಪಕ್ಕದಲ್ಲಿ ಕಾಲುವೆ ಇದೆ ಅಲ್ಲಿಗಳ ಡೆಡ್ ಬಾಡಿಗಳು ಅವು ಇವು ಬರ್ತಾ ಇರ್ತದೆ ಅದನ್ನೆಲ್ಲ ನೋಡಿ ಭಯ ಆಗಿರೋದು ನಮಗೆ ಆದ್ರೂ ಹೆದ್ರಕೊಳ್ತಿರ್ಲಿಲ್ಲ ಕೆರೆಗಳಿಗೆ ಬಾವಿಗಳ್ಗೆ ಯಾರಾದ್ರೂ ಯಾರೋ ತೀರೋಗಿದ್ದಾರೆ ಅಂತ ಹೇಳದ್ರೆ ನಮ್ಮ ನಮ್ಮ ಬೀಳಪ್ಪ ನೋಡಪ್ಪ ಸರ್ಚ್ ಮಾಡಪ್ಪ ಇದು ಸಿಗುತ್ತಾ ನೋಡು ಹುಡುಕು ಅಲ್ಲೇ ಎಲ್ಲಾರು ಕೆಳಗಡೆ ಬದಿಲೆಲ್ಲಾದ್ರು ಊದ್ಕೊಂಡು ಇರುತ್ತೆ ಅಂತ ಹೇಳ್ತಾರೆ ಆ ಕೆರೆ ಬಾವಿಗಳೆಲ್ಲ ಕೆಳಗಡೆಯೆಲ್ಲ ಬದಿ ಇರತ್ತೆ ಅವಾಗ ನಾವು ಬಿದ್ದಿದ ತಕ್ಷಣ ಕೆಳಗಡೆ ಊದ್ಕೋ ಬಿಡ್ತವೆ ಅದಕ್ಕೆ ಸಲುವಾಗಿ ಪಸ್ಟೆ ಮೇಲುಗಡೆಯಿಂದ ಹಗ್ಗ ಹಗ್ಗ ಕಟ್ಟಿರೋರು ಅದನ್ನ ಇಸ್ಕೊಂಡು ಧುಮುಕಿರೊವು ಕೆರೆ ಬಾವಿಗಳಿಗಾದ್ರೆ ಈ ಕಾಲುವೆಗಳಾದರೆ ಬಾವಿಗಳಾದರೆ ಏನಿಲ್ಲ ಈ ಚ ಸಣ್ಣ ಪುಟ್ಟ ಕೆರೆಗಳಾದರೆ ಬದಿ ಇರೋದು ಆ ಬದಿಗಳಲ್ಲಿ ಹೆಣ ಗಿಣ ಊದ್ಕೊಂಬಿಡ್ತಾವೆ ನೋಡಿ ಊದ್ಕೊಂಡಿರತ್ತೆ ಅಂತ ಹೇಳೋರು ಅವಾಗ ನಾವು ಅದನ್ನು ಚೆಕ್ ಮಾಡೊವು ಊದ್ಕಂಡು ಇದೆಯಾ ಇಲ್ಲವಾ ಅಂದ್ಕೊಂಡು ಈ ತರ ಒಂದು ಆರು ಏಳು ಸವಾಲುಗಳ್ನ ಎದ್ರಿಸಿದ್ದೀವಿ